ಸಾಮಾನ್ಯವಾಗಿ ಮಧ್ಯಾಹ್ನ ಊಟ ಅಂದರೆ ನಾನು ಅನ್ನ ಸಾಂಬಾರು ಒಂದು ಎರ್ಡು ಸೈಸು ಸೈಡ್ಸು ಅದನ್ನು ನಾನು ತಿಂತೀನಿ ಅದಕ್ಕೆ ನಾನು ಯಾವ ಅಡುಗೆ ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆಯೇ ಸೊ ಬೇಳೆನ ಹಾಕ್ಕೊಂಡು ತರಕಾರಿಯೆಲ್ಲ ಬೇರೆ ಏನು ಹಾಕುವ ಬೇರೆ ಮ ಕತ್ತರ್ಸ್ಕೊಂಡು ಅದ್ನ ಬೇರೆ ಬೇಯಿಸಿಕೊಂಡು ಬೇಳೆ ಬೇರೆ ಬೇಯಿಸ್ಕೊಂಡು ಮತ್ತು ಇನ್ನೆಲ್ಲ ಇಟ್ಕೊಳ್ತೀನಿ ಟೊಮಾಟೊ ಸಹ ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲವೂ ಒಂದು ಕಡೆ ಇಟ್ಕೊಂಡು ಕತ್ತರಿಸ್ಕೊಂಡು ಇಟ್ಕೊಂಡಿರ್ತೀನಿ ಕರ್ಬೇವಿನ ಸೊಪ್ಪು ಅದನ್ನ ಏನು ಮಾಡ್ತೀನಿ ತರಕಾರಿನ ಬೇರೆ ಬೇಯಿಸ್ಕೊಂಡು ಇದನ್ನು ಬೇಯ್ಸ್ಕೊಂಡು ನಾವು ಸಾಂಬಾರು ಪುಡಿಯನ್ನು ನಾನೇನು ಮಾಡ್ತೀನಿ ಅಂದರೆ ಒಂದು ಎಣ್ಣೆ ಹಾಕಿ ಒಗ್ಗರಣೆ ಹಾಕುವಾಗ್ಲೆ ಅಲ್ಲಿ ನಾನು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಟೊಮೋಟ್ ಹಾಕ್ತೀನಿ ಟೊಮೋಟೊ ಹಾಕಿ ಚೆನ್ನಾಗಿ ನಾನು ಅದನ್ನು ಮೆತ್ತಗೆ ಸ್ಲೋನಲ್ಲಿ ಮಾಡ್ಕೊಂಡು ಹೋಗ್ತೀನಿ ಮಾಡ್ಕೊಂಡು ಹೋದ್ನಂತ್ರ ಅದಕ್ಕೆ ನಾನೇನು ಮಾಡ್ತೀನಿ ಬೇಳೆ ಬೇಯಿಸಿರೋದನ್ನು ಮತ್ತು ಈ ತರಕಾರಿ ಬೇಯಿಸ್ಕೊಂಡಿದ್ದೀನಲ್ಲ ಅದು ಎರಡನ್ನು ಮಿಕ್ಕಿ ತರಕಾರಿನ ಅದನ್ನು ಹಾಕಿ ಆ ಸಾಂಬಾರು ಪುಡಿ ಸಾಂಬಾರಿಗೆ ಪುಡಿಯೇ ಬೇರೆ ಮಾಡಿಸಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಿ ಅರಶಿನ ಪುಡಿ ಹಾಕಿ ಒಂಚೂರು ಅದು ಕುದಿಸ್ತೀನಿ ಕುದ್ಸಿದ ನಂತರ ಆ ಒಗ್ಗರ್ಣೆದು ಅದು ಎಲ್ಲ ತೆಗೆದು ಈ ಬೇಳೆ ಮತ್ತು ತರಕಾರಿ ಇರುವಂತಹ ಪಾ ಇದಕ್ಕೆ ಕುಕ್ಕರ್ಗೆ ಹಾಕೋಲ್ಲ ನಾನು ಅದನ್ನು ಇನ್ನೊಂದು ಸಾಂಬಾರು ಪಾತ್ರೆ ಇಡ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಅದನ್ನು ನಾನೇನು ಮಾಡ್ತೀನಿ ಕುದಿಸ್ತೀನಿ ಕುದಿಸಾದ್ಮೇಲೆ ಚೆನ್ನಾಗಿ ಒಂದು ಸ್ಲೋನಲ್ಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಬೇಳೆ ಗಟ್ಟಿ ಬಂದ್ಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಎಲ್ಲ ಮಾಡಿ ಆಗಿ ಕಲಿಸ್ತಾಯಿರ್ತೀನಿ ಬೇರೆ ಪಾತ್ರೆಯಲ್ಲಿ ಇವಾಗ ಅದು ಕುದಿತಾ ಇರ್ತದೆ ಕುದ್ದ ನಂತರ ಲಾಸ್ಟಲ್ಲಿ ಏನು ಮಾಡ್ತೀನಿ ಒಂದು ಚೂರು ಹುಣ್ಸೆ ಹಣ್ಣು ಜಾಸ್ತಿ ಹಾಕೋಲ್ಲ ಹುಣ್ಸೆ ಹಣ್ಣು ಒಂದು ಚೂರನ್ನು ಕಲ್ಸಿಬಿಟ್ಟು ಮತ್ತೆ ಅದಕ್ಕೆ ಹುಣ್ಸೆ ಹಣ್ಣು ಕಲ್ಸಾದ ನಂತರ ಅದನ್ನು ಆ ರಸನ ಅದಕ್ಕೆ ಹಾಕಿ ಅದನ್ನು ಕುದಿಸ್ತೀನಿ ಚೆನ್ನಾಗಿ ಸ್ಮೆಲ್ಲೆಲ್ಲ ಸಾಂಬಾರು ಸ್ಮೆಲ್ಲೆಲ್ಲ ಚೆನ್ನಾಗಿ ಘಮ ಘಮ ಅಂತ ಬರೋವರೆಗೂ ಈ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಯಾಕೆಂದರೆ ನಾನು ಸಾಂಬಾರು ಪುಡಿ ಲಾಸ್ಟಲ್ಲಿ ಹಾಕೋದ್ರಿಂದ ಅದನ್ನ ಇಟ್ಕೊಳ್ತೀನಿ ಮಧ್ಯಾಹ್ನಕ್ಕೆ ಇನ್ನೊಂದು ಏನು ಅಂದರೆ ನಾನು ಪಲ್ಯಗಳು ಮಾಡ್ಕೊಳ್ತೀನಿ ಥರ ಅಂದರೆ ಈ ಕಾಳುಗಳು ಇದು ಹೀಗೆ ತೊಗರಿ ಕಾಳು ಇದ್ದಾಗ ತೊಗರಿ ಕಾಳನ್ನು ಯೂಸ್ ಮಾಡ್ತೀನಿ ಮಧ್ಯಾಹ್ನದಲ್ಲಿ ಇಲ್ಲ ಅವ್ರೆಕಾಯಿ ಸೀಝನಲ್ಲಿ ಅವರೆಕಾಯಿ ಅವ್ಗಳನ್ನು ಹಾಕ್ಕೊಂಡು ಕೂಡ ಮಸಾಲ ಸಾರು ಕೂಡ ಮಾಡ್ತೀನಿ ಬೇಳೆ ಸಾರು ತುಂಬ ಬೇಜಾರು ಅಂದ್ಬಿಟ್ಟು ದಿನ ಬೇಳೆ ಸಾರು ಮಾಡೋಕ್ಕೆ ನಂಗೆ ಮಧ್ಯಾಹ್ನ ಊಟಕ್ಕೆ ಹೋಗೋಲ್ಲ ನಾನು ಒಂದೇ ಸಲ ಸಾಂಬಾರು ಮಾಡ್ಕೊಳ್ಳೋದು ಮಧ್ಯಾಹ್ನ ಮತ್ತು ರಾತ್ರಿಗೆ ಅದನ್ನೇ ಉಪಯೋಗಿಸ್ತೀನಿ ಆಮೇಲೆ ಇದೂ ಅದ್ರ ಮಧ್ಯದಲ್ಲಿ ಏನಾದರೂ ಸೈಡ್ಸ್ ಬೇಕು ಅಂದ್ಬಿಟ್ಟರೆ ನಾನ್ ವೆಜ್ಜನ್ನು ನಾವು ಮಾಡ್ಕೊಳ್ತೀವಿ ಅದು ಒಂದು ಗುರುವಾರವೋ ಸಾಕು ಗುರುವಾರ ಮಾಡ್ಕೊಳ್ತೀವಿ ಅದು ಬಿಟ್ಟರೆ ಭಾನುವಾರ ಎರಡೇ ದಿನ ನಾನ್ ವೆಜ್ ತುಂಬ ಉಪಯೋಗ್ಸಲ್ಲ ನಾನು ಮಧ್ಯಾಹ್ನವೂ ಅದೇನೆ ರಾತ್ರಿ ಊಟಕ್ಕೂ ಅದನ್ನೇ ನಾನು ಉಪಯೋಗ್ಸೋದು ನಂತರ ಏನು ಅಂದರೆ ಒಂದು ದಿನ ಬಿಟ್ಟು ಒಂದಿನ ಒಂದೇ ಥರ ಸಾಂಬಾರನ್ನು ಮಾಡೋಕೆ ಹೋಗೋಲ್ಲ ಒಂದಿನ ಬೇಳೆ ಸಾರಾದರೆ ಮಾರನೇ ದಿನ ನಾನು ತರಕಾರಿ ಇದು ಬರೀ ಮೊಟ್ಟೆ ಸಾರು ಮಾಡ್ತೀನಿ ಇಲ್ಲ ಅಂದರೆ ಅದ್ರ ನೆಕ್ಸ್ಟ್ ದಿನ ತಾ ಈ ಕಾಳುಗಳನ್ನು ನೆನೆಸಾಕಿ ಅದು ಮೊಳಕೆ ಬರಿಸಿ ಆ ಸಾರನ್ನು ಕೂಡ ನಾವು ಮಾಡ್ತೀವಿ ಇನ್ನೊಂದು ದಿನ ಈಗ ಬೆ ಈಗ ನವಂಬರ್ ತಿಂಗ್ಳು ಆಗಿರೋದರಿಂದ ಇದು ತೊಗರಿಕಾಯಿ ಜಾಸ್ತಿ ಬರ್ತಾಯಿದೆ ಆ ಕಾಳು ತುಂಬ ತುಂಬ ಚೆನ್ನಾಗಿರುತ್ತೆ ತೊಗರಿ ಕಾಳಲ್ಲಿ ನಾವು ಇದು ಉಪ್ಸಾರು ಮಾಡ್ಬಿಟ್ರಂತೂ ಸೂಪರ್ ಆಗಿರುತ್ತೆ ಉಪ್ಪು ಸಾರಿಗೆ ಏನು ಮಾಡೋದೆಂದ್ರೆ ತೊಗರಿ ಕಾಳನ್ನು ಬಿಡ್ಸ್ಕೊಂಡಿರೊ ತೊಗರಿ ಕಾಳನ್ನು ಬೇಯ್ಸ್ಕೊಳ್ಳೋದು ಬೇಯ್ಸ್ಕೊಂಡ ನಂತರ ಅದನ್ನು ಕಾಳೆಲ್ಲ ಜಾರಿಸಿ ಒಂದು ಕಡೆ ಅಲ್ಲೆ ಇಟ್ಕೊಂಡು ಆ ನೀರಿಗೆ ನಾವೇನು ಮಾಡ್ತೀವಿ ಅಂದರೆ ಆ ಉಪ್ಪೆಸ್ರು ಖಾರ ಅನ್ನೋದು ಹಳ್ಳಿಗಳಲ್ಲಿ ಜಾಸ್ತಿ ಅದು ನನಗೆ ಈ ಚಳಿಗಾಲ ಚಳಿ ಇದ್ದಾಗ ಅದು ತುಂಬ ರುಚಿಯಾಗಿರುತ್ತೆ ಏನೆಂದ್ರೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಸಿ ಮಸಾಲ ಬೇಡ ಒಂಥರ ಕೆಲವ್ರಿಗೆ ಅಂದರೆ ಉಷ್ಣ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮಕ್ಳಿಗೆ ಇದಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಒಣಮೆಣ್ಸಿನ್ಕಾಯಿ ಒಂಚೂರು ಹುಣ್ಸೆ ಹಣ್ಣು ಒಂಚೂರು ಜೀರಿಗೆ ಇದನ್ನು ಏನ್ಮಾಡ್ಬಿಡ್ತೀವಿ ಒಂಚೂರು ಎಣ್ಣೆ ಹಾಕ್ದೆ ಹುರ್ದ್ಬಿಟ್ಟು ಅದನ್ನ ಏನ್ಮಾಡ್ತೀನಿ ಮಿಕ್ಸಿಗೆ ಸೇರೋಲ್ಲ ನುಣ್ಣಗೆ ಮಾಡ್ಕೊಳ್ಬೇಕು ಅಂದರೆ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅದನ್ನೇ ಹಾಕಿ ಮಾಡಿ ಉಪ್ಪೆಸ್ರು ಖಾರ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರು ತಿನ್ಬೋದು ಅದನ್ನ ಕೆಡೋಲ್ಲ ಅದು ಅದಕ್ಕೆ ಈ ನೀರನ್ನು ಬೆರೆಸ್ಕೊಂಡು ಮುದ್ದೆ ಮಾಡ್ಬೋದು ಹಿಟ್ಟು ರಾಗಿ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದಲ್ಲಿ ಬಿಸಿಯನ್ನು ಮಾಡ್ಕೊಳ್ತೀನಿ ರಾತ್ರಿ ಸಹ ನಾವು ಬಿಸಿ ಅನ್ನನೇ ಮಾಡೋದು ನಾವು ರಾತ್ರಿಯೂ ಸಾರು ಮಾತ್ರ ಇದನ್ನೇ ಉಪ್ಯೋಗ್ಸೋದು ಎರಡು ಹೊತ್ತಿಗೂ ಮಾಡ್ಕೊಳ್ಳೋಲ್ಲ ಪುನಃ ಅದನ್ನು ಉಳಿದರೆ ನಾನೂ ಪುನಃ ಮಾರನೇ ದಿನ ಬೆಳ್ಸೋಲ್ಲ ನನಗೆ ಹೊಸ್ದಾಗಿ ಸಾಂಬಾರು ಬೇಕು ಸಾಮಾನ್ಯವಾಗಿ ಮಧ್ಯಾಹ್ನ ರಾತ್ರಿ ಅಡುಗೆನೆ ನಂದು ಇದು ರಾತ್ರಿ ಬೇಕಾದರೆ ಒಂದೊಂದ್ಸಲ ಚಪಾತಿ ಮಾಡ್ಕೊಳ್ತೀನಿ ಇನ್ನು ದೋಸೆ ಹಸಿಟ್ಟು ಏನಾದ್ರೂ ಉಳ್ಕೊಂಡಿದ್ದರೆ ರಾತ್ರಿಯಲ್ಲಿ ಅನ್ನ ಮಧ್ಯಾಹ್ನ ಇಲ್ಲ ಕ್ಲೋಝಾಯಿತು ಅಂದರೆ ರಾತ್ರಿಗೆ ಒಂದು ಚಪಾತಿಯೋ ಇಲ್ಲ ಅಂದ್ರೆ ದೋಸೆನೊ ಇಡ್ಲಿ ಎ ಸಿ ಟಿದು ಇಡ್ಲಿನೊ ಟಿಫನ್ ಥರ ನಾನು ಉಪಯೋಗಿಸ್ತೀನಿ ಚಪಾತಿ ಕೂಡ ನಾವು ರಾತ್ರಿಯಲ್ಲೆ ಉಪಯೋಗ್ಸೋದು ಬೆಳಗ್ಗೆ ಹೊತ್ತಲ್ಲಿ ನಾಷ್ಟ ಮಾಡಿದ್ರೆ ಆ ದಿನವೆಲ್ಲ ನಾವು ಚಪಾತಿ ರಾತ್ರಿಲಿ ತಿನ್ನೋಲ್ಲ ಮಧ್ಯಾಹ್ನ ಮಾತ್ರ ಅನ್ನ ಸಾಂಬಾರೆ ಅದು ಬಿಟ್ಟರೆ ಮುದ್ದೆ ಮುದ್ದೆ ಮಾಡಿರ್ತೀನಿ ಮುದ್ದೆಗೆ ಸಾಂಬಾರು ಚೆನ್ನಾಗಿ ಇರಬೇಕು ಅದು ಬೇರೆ ಸಾಂಬಾರಲ್ಲಿ ಅಂತೂ ಸೇರೋಲ್ಲ ನಾನ್ ವೆಜ್ ಇದ್ದಾಗ ನಾವು ಮಧ್ಯಾಹ್ನದಲ್ಲಿ ನಾನ್ ವೆಜ್ ಮಾಡಿದಾಗ ಮುದ್ದೆ ಮತ್ತು ಅನ್ನ ಅದನ್ನೇ ರಾತ್ರಿಯಾದರೆ ನಾನ್ ವೆಜ್ ಇಷ್ಟ ಆಗೋಲ್ಲ ತಿಳಿಸಾರು ಅನ್ನ ಮಾಡ್ಕೊಳ್ತೀವಿ ರಸಮ್ ರಸಮ್ ಹೇಗೆ ಮಾಡ್ತೀನಿ ಅಂದರೆ ಜೀರಿಗೆ ಮೆಣಸು ಇದನ್ನ ಇದು ಬರೀ ಬಾಣ್ಲಿಯಲ್ಲಿ ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಮೆಣಸು ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಕಡೆ ಇಟ್ಕೊಳ್ತೀನಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ತೀನಿ ಇಲ್ಲ ಮೊದಲೇನೆ ಇಟ್ಕೊಂಡ್ರೆ ಇಟ್ಕೊಳ್ಬೋದು ಯಾಕೆಂದರೆ ಜೀರಿಗೆ ಮೆಣಸೆಲ್ಲ ಈ ಮಿಕ್ಸಿಗೆ ಇದು ರುಬ್ಬೊಕ್ಕಾಗೋಲ್ಲ ಅಂದರೆ ಬರೀ ಪುಡಿ ಡ್ರೈ ಪುಡಿ ಅದು ಅದಕ್ಕೆ ನೀರು ಹಾಕೋಲ್ಲ ನಾನು ಅದನ್ನೇನು ಮಾಡ್ತೀನಿ ಜಾಸ್ತಿ ಹಂಗೆ ಮಾಡಿ ತಗೊಂಡು ಹುರ್ಕೊಂಡ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಸಡನ್ ರಸಮ್ ನಂಗೆ ತಯಾರಾಗಬೇಕಾದ್ರೆ ನಾನೇನು ಮಾಡ್ತೀನಿ ಬೆಳ್ಳುಳ್ಳಿ ತಗೊಳ್ತೀನಿ ಬೆಳ್ಳುಳ್ಳಿ ಚೆನ್ನಾಗಿ ಸಿಪ್ಪೆ ಸುಲ್ದು ಬಿಟ್ಟು ಚೆನ್ನಾಗಿ ಜಜ್ಜಿ ಬಿಟ್ಟು ಒಂದು ಕಡೆ ಇಟ್ಕೊಂಡು ಅದಕ್ಕೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟನ್ನು ಇಟ್ಕೊಂಡು ಹುಣ್ಸೆ ಹಣ್ಣನ್ನ ಮೊದಲೆ ನೆನೆ ಹಾಕೊಂಡು ಇಟ್ಕೊಂಡು ಹುಣ್ಸೆ ಹಣ್ಣು ಎಷ್ಟು ಬೇಕೋ ಅಷ್ಟು ಆಮೇಲೆ ರುಚಿಗೆ ತುಂಬ ರುಚಿ ಬರಬೇಕಲ್ಲ ತಿಳಿಸಾರು ಅಂದರೆ ಒಂಚೂರು ಟೊಮೋಟನ ಒಂದೇ ಜಾಸ್ತಿ ಇಲ್ಲ ಒಂದು ಒಂದು ಟೊಮೊಟೊನ ಅದನ್ನ ಕತ್ತರಿಸಿ ಇಟ್ಕೊಳ್ತೀನಿ ಆಮೇಲೆ ಏನು ಮಾಡ್ತೀನಿ ಅದನ್ನು ಎಣ್ಣೆ ಹಾಕಿ ಕರ್ಬೇವಿನ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಆಮೇಲೆ ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿರ್ತೀನಿ ಆ ಬೆಳ್ಳುಳ್ಳಿ ಹಾಕಿದ್ರೆ ಘಮ ಘಮ ಘಮ ಅಂತ ಸ್ಮೆಲ್ಲು ಅದ್ರ ಜೊತೆಗೆ ಅದು ತುಂಬ ಸ್ಲೋನಲ್ಲಿ ಅದೇ ಒಂಚೂರು ಎಣ್ಣೆಯಲ್ಲೆ ಈ ಪುಡಿ ನಾನು ಮೊದಲೇ ಮಾಡಿಡ್ಕೊಂಡಿರ್ತೀನಲ್ಲ ರಸಮ್ ಪುಡಿ ಜೀರಿಗೆ ಮೆಣಸನ್ನ ಆ ಪುಡಿನ ಹಾಕ್ಕೊಂಡು ಅದಕ್ಕೆ ಇದು ಮಾಡ್ಕೊಳ್ತೀನಿ ಒಂಚೂರು ಅರಶಿನ ಹಾಕ್ತೀನಿ ಅರಶಿನ ಹಾಕ್ಬಿಟ್ಟು ನೀರನ್ನು ಬೆರೆಸ್ತೀನಿ ಅದು ಚೆನ್ನಾಗಿ ಕುದಿಯುವಾಗ ಅದಕ್ಕೆ ನಾನು ಉಪ್ಪು ಎಲ್ಲ ಹಾಕಿ ಕುದ್ದ ನಂತರ ನಾನು ಈ ಟೊಮೋಟ ಮತ್ತು ಹುಣ್ಸೆ ಹಣ್ಣು ಹುಳಿ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಆ ರಸಮ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಸೈಡ್ಸ್ ಅಂದರೆ ನಾನ್ ವೆಜ್ ಇರುತ್ತೆ ಮಧ್ಯಾಹ್ನದ್ದು ಉಳ್ಕೊಂಡಿರುತ್ತೆ ಅದನ್ನೇ ರಾತ್ರಿ ಕೂಡ ನಾನು ಅದನ್ನು ಉಪಯೋಗಿಸ್ತೀನಿ ಇದು ನಾನು ದಿನಂಪ್ರತಿ ಹಾಗೆ ಮಾಡೊದು ಒಂದು ವಾರವೂ ಸಹ ವೆಜ್ಜಲ್ಲೇ ಇರೋಲ್ಲ ಒಂದು ವಾರ ಮಧ್ಯಾಹ್ನದ್ ಹೊತ್ತಲ್ಲಿ ಫುಲ್ ನಾನ್ ವೆಜ್ಜಲ್ಲು ಇರೋಲ್ಲ ಎಲ್ಲ ಒಂದು ಸಮಾನ ಅಂದರೆ ಸಮತೋಲನವಾಗಿ ನಂಗೆ ಯಾವ್ದ್ಯಾವ್ದು ಇಷ್ಟ ಬೇಕು ತರಕಾರಿ ಫ್ರೆಶ್ಶಾಗಿ ತಂದೆ ಮಾಡಿ ತಿಂತೀವಿ ಮತ್ತು ಅದಕ್ಕೆ ಸೈಡ್ಸ್ ಅಂದರೆ ತ ಸೊಪ್ಪು ಸೊಪ್ಪು ತುಂಬ ಒಳ್ಳೆಯದಲ್ಲ ಸೊಪ್ಪಿನ ಸಾರು ಕೂಡ ಮಾಡ್ತೀನಿ ಸೊಪ್ಪು ಅಂದರೆ ನಾನು ಎಲ್ಲ ಸೊಪ್ಪುಗಳನ್ನು ಹಾಕಿ ಮ ಸೊಪ್ಪು ಸಾರು ಮಾಡೋಲ್ಲ ನಾನು ಬೇಕಾಗಿರೋದು ಇದು ಪಾಲಕ್ ಸೊಪ್ಪು ಸಬ್ಬಸಿಗೆ ಮತ್ತು ಮೆಂತ್ಯ ಈ ಮೂರು ಸೊಪ್ಪನ್ನು ನಾನು ಜಾಸ್ತಿ ಇಷ್ಟ ಪಡೋದು ಸಾರಿಗೆ ಇನ್ನು ಪಲ್ಯಕ್ಕೆ ಆದರೆ ನಾನು ದಂಟಿನ ಸೊಪ್ಪು ಕಿರ್ಕಿರೆ ಸೊಪ್ಪು ಇವನ್ನೆಲ್ಲ ನಾನೇನು ಮಾಡ್ತೀನಿ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಸೋಸಿಕೊಂಡು ಆನಂತರ ಚೆನ್ನಾಗಿ ಒಂದು ಐದಾರು ಸಲ ನೀರನ್ನು ಚೆನ್ನಾಗಿ ತೊಳಿತೀನಿ ಫಸ್ಟು ಎಲ್ಲ ಸೋಸಿಕೊಳ್ಳೋದು ಸೊಪ್ಪೆಲ್ಲ ಸೋಸಿ ನಂತರ ತುಂಬ ನೀರಾಕಿ ತೊಳಿಬೇಕು ಯಾಕೆಂದರೆ ಅದು ಮಣ್ಣಿರುತ್ತೆ ತೊಳ್ದು ತೊಳ್ದು ತೊಳ್ದು ನೋಡ್ತಲೇ ಇರ್ತೀನಿ ನಾನು ಮಣ್ಣು ಎಲ್ಲ ಹೋಗಿ ಅಡಿಗೆ ಹೋಗುತ್ತೆ ನೀರು ಸ್ವಲ್ಪವೂ ಇಡೀ ಬಕೇಟಲ್ಲೆ ಒಂದೊಂದು ಬಕೆಟ್ ಹಾಕಿ ಚೆನ್ನಾಗಿ ತೊಳೆದು ಒಂದು ಮೂರು ಸಲ ತೊಳ್ದು ಆಮೇಲೆ ಸಣ್ಣ ಕತ್ತರಿಸ್ಕೊಂಡು ಅದಕ್ಕೇನು ಹಾಕೋದು ಬೇಡ ಎಣ್ಣೆ ಒಂಚೂರು ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ಒಂಚೂರು ಚೆನ್ನಾಗಿರ್ಲಿ ಅಂತ ಆಮೇಲೆ ಕರ್ಬೇವಿನ ಸೊಪ್ಪಾಕಿ ಒಣಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಂಡು ಈ ಸೊಪ್ಪನ್ನು ಹಂಗೆ ಹಾಕಿ ಅದರಲ್ಲಿ ಬಾಡಿಸ್ತೀನಿ ನೀರೆ ಹಾಕೋಲ್ಲ ಬಾಡಿಸಿಕೊಂಡು ಸ್ಲೋನಲ್ಲಿ ಇದು ಮಾಡ್ಕೊಂಡು ಹೋಗ್ಬೇಕು ಅಂದರೆ ಈ ರೀತಿ ಸ್ವಲ್ಪ ಎಣ್ಣೆ ಮುಂದಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ ಆ ಸೊಪ್ಪು ಅದನ್ನು ಚಪಾತಿಗೂ ಉಪಯೋಗ ಆಗುತ್ತೆ ಮತ್ತೆ ಊಟಕ್ಕೂ ಕೂಡ ನೆಂಚ್ಕೊಳ್ಳೋಕ್ಕಾಗುತ್ತೆ ಅದರ ಜೊತೆಗೆ ಮೊಸರು ತೆಗ್ದು ಹೆಪ್ಪಾಕಿಟ್ಕೊಳ್ತೀವಿ ಹಸುನ ಹಾಲು ನಾನು ತಗೊಳ್ಳೋದು ಇಲ್ಲ ಅಂದ್ರೆ ಇನ್ನೊಂದು ಮೊಸರುನೆ ಸಿಗುತ್ತಲ್ಲ ನಂದಿನಿ ಅದೇ ಮೊಸರನ್ನು ಉಪಯೋಗಿಸ್ಬೋದು ಮಧ್ಯಾಹ್ನ ನಾನು ತಗೊಳ್ಳೋದು ಅನ್ನ ಸಾಂಬಾರು ಒಂದು ಪಲ್ಯ ಮಜ್ಜಿಗೆ ಅಂದರೆ ನಾವು ಮೊಸರು ಮಜ್ಜಿಗೆ ಅಷ್ಟು ಇಷ್ಟಾಗಲ್ಲ ಶೀತ ಆಗುತ್ತೆ ಅಂತ ಮೊಸ್ರು ತಗೊಳ್ತೀನಿ ಉಪ್ಪಿನ್ಕಾಯಿನ ಮೊದಲೇ ರೆಡಿಮೆಡ್ ಉಪ್ಪಿನ್ಕಾಯಿ ಹಿಡ್ಕೊಂಡು ಇರ್ತೀನಿ ನೆಂಚ್ಕೊಳ್ತೀನಿ ಈ ರೀತಿ ದಿನಂಪ್ರತಿ ಬೇರೆ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತೀನಿ ಈ ಒಂದೇ ಸೊಪ್ಪು ಸಾರು ಅಂದರೆ ಬರೀ ಸೊಪ್ಪು ಸಾರೇ ಮಾಡೋಲ್ಲ ತರಕಾರಿ ಅಂದರೆ ಬರೀ ತರಕಾರಿ ಸಾರೇ ಮಾಡೋಲ್ಲ ಮತ್ತು ನಾನ್ ವೆಜ್ ಅಂದರೆ ಬರೀ ನಾನ್ ವೆಜ್ಜೇ ಮಾಡೋಲ್ಲ ಆಮೇಲೆ ಕಾಳುಗಳು ಅಷ್ಟೆ ಮೊಳಕೆ ಕಾಳುಗಳು ತುಂಬ ಒಳ್ಳೆಯದು ಅಂದ್ಬಿಟ್ಟು ಆ ಮೊಳಕೆ ಕಾಳುಗಳು ನೆನೆಸ್ಬಿಟ್ಟು ಚೆನ್ನಾಗಿ ಮೊಳಕೆ ಹಿಡಿದ್ಮೇಲೆ ಒಂದು ಮೂರು ದಿನ ಒಂದು ಪಾತ್ರೆಯಲ್ಲಿ ಹಾಕಿರ್ತೀನಿ ನೆನೆಸಿ ರಾತ್ರಿ ನೆನೆಸ್ಬಿಟ್ರೆ ಬೆಳಗ್ಗೆಗೆ ಅದಾ ನೀರೆಲ್ಲ ಸೋಸಿಬಿಟ್ಟು ಒಂದು ಪಾತ್ರೆಲಿ ಇಟ್ಟರೆ ಅದು ಮೊಳಕೆ ಬರುತ್ತೆ ಅದನ್ನು ಕೂಡ ನಾವು ಸಾಂಬಾರು ಮಾಡ್ಬೋದು ಅದಕ್ಕೆ ಆಲೂಗಡ್ಡೆ ಬದನೇಕಾಯಿ ಹಾಕಿದ್ರೆ ಅದೇ ಕಾಂಬಿನೇಷನು ಅದು ಜಾಸ್ತಿನೆ ಅದನ್ನೆ ಉಪಯೋಗ್ಸೋದು ಇನ್ನು ಕೋಸು ಕೋಸು ಇದ್ದರು ಆ ಕೋಸಿನ ಪಲ್ಯ ಮಾಡ್ಬೋದು ಆಲುಗಡ್ಡೆ ಇದ್ದರೆ ಆಲೂಗಡ್ಡೆ ಗೊಜ್ಜು ಅದನ್ನು ಮಾಡ್ಕೊಳ್ಬೋದು ಚಪಾತಿಗೂ ಆಗುತ್ತೆ ಕುರ್ಮಾಗು ಈ ಕುರ್ಮಾ ಥರ ಮಾಡಿಕೊಂಡು ಅದನ್ನ ತಿನ್ಬೋದು ಈ ರೀತಿ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಬಳಸ್ತೀನಿ ದಾ ರಾತ್ರಿಯಲ್ಲಿ ನಾನ್ ವೆಜ್ ತಿನ್ನೋಲ್ಲ ಎಣ್ಣೆ ಪದಾರ್ಥಗಳು ತಿನ್ನೋಲ್ಲ ಲೈಟಾಗೆ ಫುಡ್ ಇರುತ್ತೆ ಫುಡ್ಡೆ ನಾನು ತಿನ್ನೋದು ಸ್ವಲ್ಪ ಸ್ವಲ್ಪನೆ ತಿಂತೀನಿ ಮಕ್ಳಿಗೆ ಮಾತ್ರ ಅವ್ರಿಗೆ ಮಾತ್ರ ಜಾಸ್ತಿ ಅವ್ರಿಗೆ ನಾನು ಮಕ್ಳಿಗೆ ಮಾಡಿಕೊಡೋದು ಚಪಾತಿ ಅನ್ನ ಅಲ್ಲ ಮುದ್ದೆ ಅಂತೂ ಅವ್ರ ಮಧ್ಯಾಹ್ನ ಬರೋಲ್ಲ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ರಾತ್ರಿಲಿ ಮುದ್ದೆ ಮಾಡೋಲ್ಲ ಇನ್ನೇನು ಇದ್ದರೂವೆ ಅನ್ನ ಸಾರು ಅವರು ಬಳಸ್ತಾರೆ ಹಾಫ್ ಮಾಡಿಲ್ಲ